ಅಲ್ಲಿ ಯಾವ್ದಾದ್ರೂ ಹೋಟೇಲಲ್ಲಿ ಊಟ ಸಿಗಬಹುದಾ ನನಗೆ ದಿನಾ ದೋಸೆ ಇಡ್ಲಿ ಮತ್ತು ಅವನ್ನೆಲ್ಲ ತಿಂದ್ಬಿಟ್ಟು ತುಂಬ ಬೇಜಾರಾಗಿದೆ ಹೊಸ್ತಾಗೇನಾದ್ರೂ ಟ್ರೈ ಮಾಡಣ ಅಂತ ಹೊಸ ರುಚಿ ನೋಡಬೇಕಾಗಿದೆ ಹಾಗಾಗಿ ನೀವೇನಾದ್ರೂ ಬೇರೆ ತಿಂಡಿ ಏನಾದ್ರೂ ಕಟ್ಸ್ಕೊಂಡು ಬರೋಕ್ಕಾಗುತ್ತಾ ನನಗೆ ಹೊಸ್ತಾಗೇನಾದ್ರೂ ಬೇಕು ಸ್ಪೆಷಲಿರೋದು ಆ ಹೋಟೇಲಲ್ಲಿ ಏನಾದ್ರೂ ಸ್ಪೆಷಲ್ ಇದೆಯಾ ಕೇಳಿ ನನಗೆ ಅದ್ರ ಅಗತ್ಯವಿದೆ ಹಾಗಾಗಿ ದಿನಾ ಅದನ್ನೇ ತಿಂದ್ಬಿಟ್ಟು ತುಂಬ ಬೇಜಾರಾಗಿದೆ ನಂಗೆ ಹೊಸ ಪದಾರ್ಥ ಏನಾದ್ರೂ ತಂದು ಕೊಟ್ಟುಬಿಡಿ ಓಕೆನಾ